ಹಾಂ ಸರ್ ಹೇಳಿ ಏನಾಗಬೇಕಿತ್ತು ಇದು ನಾನು ಇಲ್ಲಿ ದಿನಸಿ ಅಂಗಡಿದ್ದು ಓನರ್ ಮಾತಾಡುದು ಅದೇ ಏನು ಬೇಕಿತ್ತು ನಿಮಗೆ ಏನಾದರೂ ಆರ್ಡ್ರ್ ಮಾಡಲಿಕ್ಕಿತ್ತಾ ಕೆ ಜಿಗೆ ಕೆ ಜಿಗೆ ಮೂವತ್ತು ರೂಪಾಯಿ ಸರ ನಿಮಗೆ ಬೇರೆ ಕಡೆಯೆಲ್ಲ ಎಷ್ಟು ಅರ್ವತ್ತು ರೂಪಾಯಿ ಅಂತೆ ಕೆ ಜಿಗೆ ನಿಮ್ಗೆ ಅಲ್ಲಿ ಡಿಸ್ಕೌಂಟ್ ಮಾಡಿ ಮೂವತ್ತು ರೂಪಾಯಲ್ಲಿ ನಾವು ಕೊಡುದು ಇಲ್ಲಿ ಅಂದರೆ ಚೀಪ್ ರೇಟಲ್ಲಿ ಅಂದರೆ ನಾವು ಈ ಕಡೆ ಶಿವಮೊಗ್ಗ ಹಾಸನ ಕಡೆಯಿಂದೆಲ್ಲ ಆ ಕಡೆಯಿಂದೆಲ್ಲ ನಾವು ಲೋಡ್ ತರಿಸ್ತೀವಿ ಹಾಗೆಲ್ಲ ಸ್ವಲ್ಪ ಕಡಿಮೆ ಮಾ ಕಡಿಮೆ ರೇಟ್ ನಮ್ಮದು ಮೂವತ್ತು ಮೂವತ್ತು ರೂಪಾಯಿಗೆ ಕೊಡುದು ಬೇರೆ ಕಡೆಯೆಲ್ಲ ಅರ್ವತ್ತೆಲ್ಲ ಉಂಟು ಜಾಸ್ತಿ ಉಂಟು ಅರ್ವತ್ತಂತಲ್ಲ ಒಂದು ಮಿನಿಮಮ್ಮು ಮೂವತ್ತೈದು ನಲವತ್ತೈದು ಐವತ್ತು ರೂಪಾಯಿವರೆಗೆ ಇರ್ತದೆ ಮೂವತ್ತು ರೂಪಾಯಲ್ಲಿ ಕೊಡ್ತೀವಿ ಎಂತ ಮಾಡಬೇಕು ನಿಮಗೀಗ ಬರ್ತೀರಾ ನೀವು ಮೀಡಿಯಮ್

ಹೌದು ಕ್ವಾಲಿಟಿ ನಿಮಗೆಂತ ಡೆಲಿವರಿ ಮಾಡುದಾ ಅಲ್ಲ ನೀವು ಇಲ್ಲಿ ಬರ್ತೀರಾ ಗೂಗಲ್ ಪೇ ಗೂಗಲ್ ಪ್ಲೇ ಮಾಡುದಾದರೆ ಅದು ನಿಮಗೀಗ ನಾವು ಡೆಲಿವರಿ ಮಾಡಲಿಕ್ಕೆ ಎಲ್ಲಿಗೆ ಅಂತ ನೀವು ಅಡ್ರೆಸ್ ಹೇಳಬೇಕಲ್ಲ ಇವರೇ ಹಾಂ ಹೇಳಿ ನಾವು ಇಲ್ಲಿ ಬರ್ಕೊಳ್ತೀವಿ ಎ ಜೆ ಹಾಸ್ಪಿಟಲಿಗಾ ಹತ್ತಿರ ಮನೆನಾ ನಿಮ್ಮದು ಓಕೆ ಓಕೆ ನಾ ನೀವು ಅಲ್ಲಿ ಸ್ಕ್ಯಾನಿಂಗ್ ಇದು ಕಳಿಸ್ತೇವೆ ನಿಮಗೆ ಮೇಡಮ್ನವ್ರ್ಗೆ ಅದಕ್ಕೆ ನೀವು ಅಮೌಂಟು ಸ್ಕ್ಯಾನ್ ಮಾಡಿ ನಿಮಗೆ ಕಡಿಮೆ ಕಡಿಮೆ ಅಷ್ಟೆ ಮತ್ತು ಮೂವತ್ತು ರೂಪಾಯ್ ಕೆ ಜಿಗೆ ಹಾಂ ಹಾಂ ಕೊಡುವ ಕೊಡುವ ನಿಮಗೆ ಅಲ್ಲ ಕೊಡುವ ನೀವು ಡೈಲಿ ಕಷ್ಟಮರ್ ಅಲ್ಲ ಅದು ನಾನು ಫೋನ್ ಬಂದಾಗ ಗೊತ್ತಾಗಲಿಲ್ಲ ಯಾರ್ದು ಅಂತೇಳಿ ಆಯಿತು ಕೊಡುವ ನಿಮಗೆ ಇಪ್ಪತ್ತೈದು ರೂಪಾಯಿಗೆ ಮಾಡಿ ಕೊಡುವ ಬೇರೆ ಏನಾದರೂ ತರಕಾರಿ ಬೇಕಾ ಸರ್ ಚೀನಿಕಾಯಿ ಉಂಟು ಮತ್ತು ಸೌತೆಕಾಯಿ ಬೇರೆ ಉಂಟು ಕ್ಯಾಬೇಜಿ ಹಾಂ ಯಾವುದಕ್ಕೆ ಚೀನಿಕಾಯಿಗಾ ಚೀನಿಕಾಯಿಗೆ ಒಂದು ಕೆ ಜಿಗೆ ಏನನ ಮೂವತ್ತೈದು ಮೂವತ್ತೈದು ರೂಪಾಯ್ ಉಂಟು ಮೂವತ್ತೈದು ಕೆ ಜಿಗೆ ಅದು ಬೇಕಾ ನಿಮಗೆ ಎಷ್ಟು ಕೆಜಿ ಬೇಕು ಅರ್ಧ ಕೆಜಿ ಬೇಕಾ ಓಕೆ ಓಕೆ ಬೇರೆ ಬೇರೆ ಏನು ಬೇಕು ನಿಮಗೆ

ಹಾಂ ಓಕೆ ಹಾಂ ಓಕೆ ಓಕೆ ಓಕೆ ಮನೋಲಿ ಅಂದರೆ ಅದು ಅಳಸಂಡೆ ಬೀಜೆಯಾ ಅಳಸಂಡೆ ಬೀಜ ಕೆ ಜಿಗೆ ಅರ್ವತ್ತು ಅರ್ವತ್ತು ರೂಪಾಯ್ ರೇಟ್ ಜಾಸ್ತಿಗೆ ಅರ್ಧ ಅರ್ಧ ಸ ಸರಿ ಆಯಿತು ನಾವು ನಿಮ್ಗೆ ಕಳಿಸ್ತೀವಿ ಓಕೆ ಬಾಯ್